ಹಲೋ ಯಾರು ಮಾತಾಡ್ತಾ ಇರೋದು ಹಾಂ ನಮಸ್ತೆ ನಮಸ್ತೆ ಹೇಳಿ ಅಮ್ಮ ತಮ್ಮ ಹೆಸರು ಅಮ್ಮ ಪೂಜ ಅಂತನಾ ಓ ನಿನ್ನೆ ಮಾರ್ನಿಂಗ್ ಬಂದಿದ್ದಿರಿ ಅಲ್ಲವಾ ಮರ್ತು ಹೋಗಿಬಿಟ್ಟಿದೆ ಐ ಯಾಮ್ ಸ್ವಾರಿ ಹಾಂ ಹೇಳಿ ಅಮ್ಮ ಏನು ಪ್ರಾಬ್ಲಮು ಟಾಬ್ಲೆಟ್ ಎಲ್ಲ ಕರಕ್ಟಾಗಿ ತೊಗೋತಾ ಇದ್ದೀರಾ ಟೈಮ್ ಟು ಟೈಮು ಹಾಂ ಊಟ ಎಲ್ಲ ಏನೇನು ಊಟ ಮಾಡ್ತಾ ಇದ್ದೀರಾ ಹಾಂ ಜ್ವರ ಬಂದಾಗ ಆದಷ್ಟು ರೈಸ್ ಮತ್ತು ಸಾಂಬಾರನ್ನ ಕಮ್ಮಿ ಮಾಡಿ ಈ ಥರ ಜ್ವರ ಏನಾದ್ರೂ ಫೀವರ್ ಎಲ್ಲ ಬಂದಿದ್ದಾಗ ರೈಸ್ ಐಟೆಮ್ಮನ್ನ ಕಡಿಮೆ ಮಾಡಬೇಕು ಆಯಿತಾ ರೈಸ್ ಜಾಸ್ತಿ ಊಟ ಮಾಡಿದರೆ ಅದು ನಮ್ಮ ಬಾಡಿಗೆ ಸಪೋರ್ಟ್ ಮಾಡೊಲ್ಲ ಅದೆಲ್ಲ ಸ್ವಲ್ಪ ಮುದ್ದೆ ತ ಮುದ್ದೆ ತಿನ್ನೋದಕ್ಕೆ ಟ್ರೈ ಮಾಡಿ ರಾಗಿ ಗಂಜಿ ಏನಾದ್ರೂ ತೆಗೊಳ್ಳಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಂ ಮತ್ತೇನಮ್ಮ ಮತ್ತೇನಾದರೂ ಡೌಟ್ಸ್ ಇದೆಯಾ ಜಾಸ್ತಿ ಕೋಲ್ಡ್ ವಾಟರಲ್ಲಿ ಸ್ನಾನ ಮಾಡಬೇಡಿ ಕೋಲ್ಡ್ ವಾಟರ್ ಕುಡಿಬೇಡಿ ಬಿಸ್ನೀರು ಕುಡೀರಿ ಟೈಮ್ ಟು ಟೈಮ್ ಟಾಬ್ಲೆಟ್ಸ್ ತಗೊಳ್ಳಿ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗ್ಲಿಲ್ಲ ಅಂದರೆ ಇನ್ನೊಂದ್ಸಲ ಬಂದುಬಿಟ್ಟು ಕನ್ಸಲ್ಟ್ ಮಾಡ್ಹೋಗಿ ಆಯಿತಾ ಹಾಂ ಓಕ್ ಹಾಂ ಹಾಂ ಓಕೆ ಅಮ್ಮ ತಗೋ ತಗೋ